ಭಾರತ ಮತ್ತು ಹೇಗಿರುತ್ತದೆ ಭಾರತ ಆಹಾರ ಪದ್ಧತಿ ಬಗ್ಗೆ ಹೇಳೋದಾದರೆ ಭಾರತದ ಬೆನ್ನೆಲುಬು ಅಂತ ಕರೆಯೋದು ರೈತನನ್ನು ಯಾನ ಏನಕ್ಕಪ್ಪ ಅಂದರೆ ಭಾರತದಲ್ಲಿ ಬೆಳೀತಕ್ಕಂಥ ದವಸ ಧಾನ್ಯಗಳಾಗಿರ್ಬೋದು ಈವನ ರಾ ಈಗ ನವದ ನವಧಾನ್ಯಗಳು ಅಂತೇಳಿ ಕರೀತೀವಿ ಅಕ್ಕಿ ರಾಗಿ ಆಗಿರ್ಬೋದು ನವಣೆ ಆಗಿರ್ಬೋದು ಸಾವಚಿ ಆಗಿರ್ಬೋದು ಸಜ್ಜೆ ಆಗಿರ್ಬೋದು ಇನ್ನೂ ಎಷ್ಟೋ ಅನೇಕ ರೀತಿಯಾಗಿರತಕ್ಕಂಥ ನಾವು ಆಹಾರ ಪದ್ಧತಿಗಳು ಆಹಾರ ಒಂದು ಪದಾರ್ಥಗಳನ್ನು ನೋಡುತ್ತಿದ್ದೀವಿ ಮುಂಚೆ ನಮ್ಮ ಭಾರತದಲ್ಲಿ ನಮಗೆ ಆದಿ ಮಾನವ್ರು ಏನಪ್ಪ ಅಂದ್ರೆ ಹಸಿ ತರಕಾರಿಗಳನ್ನ ತಿಂದುಬಿಟ್ಟು ಜೀವನವನ್ನ ನಡ್ಸತಕ್ಕಂಥದ್ದು ಆಮೇಲೆ ಕುರಿ ಕೋಳಿ ಎಮ್ಮೆಗಳನ್ನು ಸಾಕಿಬಿಟ್ಟು ಅದರಲ್ಲಿ ಸಿಕ್ಕತಕ್ಕಂಥ ಹಾಲು ಮೊಸರು ಬೆಣ್ಣೆಯನ್ನು ತಿನ್ನತಕ್ಕಂಥ ಕೆಲಸ ಮಾಡಿದರು ಆಮೇಲೆ ಹಸಿ ಗಡ್ಡೆಗಳ್ನ ಬೇಯ್ಸ್ಕೊಂಬಿಟ್ಟು ತಿನ್ನತಕ್ಕಂಥದ್ದು ಆಮೇಲೆ ಬೆಂಕಿಯನ್ನು ಉತ್ಪಾದಿಸಿ ಬೇಯ್ಸ್ಕೊಂಡು ತಿನ್ನತಕ್ಕಂಥ ಪದ್ಧತಿ ಪ್ರಾರಂಭ ಆಯಿತು ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾರತದಲ್ಲಿ ಆಹಾರ ಪದ್ಧತಿ ಹೇಗಿರತ್ತಪ್ಪ ಅಂದರೆ ಈಗ ನಮ್ಮ ಒಂದು ಜಿಲ್ಲೆಗಳು ನಮ್ಮ ಕರ್ನಾಟಕನೇ ತಗೊಂಡಾಗ ಹಲ್ವಾರು ಜಿಲ್ಲೆಗಳನ್ನು ನಾವು ನೋಡ್ತಾ ಹೋಗ್ತಿವಿ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಆಹಾರ ಪದ್ದತಿಗಳು ಅತಿ ಹೆಚ್ಚಾಗಿ ನಮಗೆ ಇಷ್ಟ ಆಗ್ತವೆ ಯಾಕಂದರೆ ಈಗ ನಮ್ಮ ಒಂದು ವಿಜಯನಗರ ಜಿಲ್ಲೆಯಲ್ಲಿ ಅಂತ ತಗೊಂಡಾಗ ವಿಜಯನಗರದಲ್ಲಿ ನಾವು ಉ ಏನು ಬರತಕ್ಕಂಥ ಒಂದು ತಾಲೂಕು ಅಂದರೆ ಕೊಟ್ಟೂರು ಕೊಟ್ಟೂರಿನಲ್ಲಿ ಮಂಡಕ್ಕಿ ಮಿರ್ಚಿ ಅಂತೇಳೇ ಫೇಮಸ ಆ ರೀತಿಯಾಗಿರತಕ್ಕಂಥದ್ದು ಈಗ ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರತಿಯೊಂದು ಊರುಗಳಲ್ಲಿ ಅಥವಾ ಪ್ರತಿಯೊಂದು ಸ್ಥಳಗಳಿಗೆ ಕೂಡ ತನ್ನದೇ ಆಗಿರತಕ್ಕಂಥ ಒಂದು ಆಹಾರ ಪದ್ದತಿ ಅಥವಾ ಆಹಾರ ಒಂದು ವಿಶೇಷವಾಗಿರ್ತಕ್ಕಂಥ ಆಹಾರ ಈಗ ಎಕ್ಸಾಮ್ಪಲ್ ಧಾರ್ವಾಡ್ದಲ್ಲಿ ಧಾರ್ವಾಡ ಪೇಡ ಅಂತ ಕರೀತೀವಿ ಆ ರೀತಿ ಆ ರೀತಿಯಾಗಿರತಕ್ಕಂಥ ಒಂದು ವಿಶೇಷವನ್ನು ವೈಶಿಷ್ಟ್ಯವನ್ನು ಹೊಂದಿರತಕ್ಕಂಥದ್ದು ನಮ್ಮ ಭಾರತ ಅಂತ ಹೇಳ್ಬೋದು ಇಲ್ಲಿ ನಾವು ಹೆಚ್ಚಾಗಿ ನಮ್ಮ ಕರ್ನಾಟಕ ಭಾಗದಲ್ಲಿ ಹೆಚ್ಚಾಗಿ ನಾವು ರೊಟ್ಟಿ ಮುದ್ದೆ ಜೋಳದ ರೊಟ್ಟಿ ರಾಗಿ ಮುದ್ದೆ ಸಜ್ಜೆ ರೊಟ್ಟಿ ಆಮೇಲೆ ಈ ರೀತಿಯಾಗಿರತಕ್ಕಂಥ ತರಕಾರಿಗಳಿಂದ ಮಾಡಿರತಕ್ಕಂಥ ಸಲಾಡ್ ಆಗಿರ್ಬೋದು ಪಲ್ಯಗಳು ಆಗಿರ್ಬೋದು ಸಾಂಬಾರು ಆಗಿರ್ಬೋದು ಈ ರೀತಿಯಾಗಿರತಕ್ಕಂಥ ಒಂದು ಆಹಾರ ಪದ್ಧತಿಯನ್ನು ನಮ್ಮ ಭಾರತ ದೇಶದಲ್ಲಿ ಅನ್ನೋದಕ್ಕಿಂತ ನಮ್ಮ ಕರ್ನಾಟಕ ಅಥವಾ ವಿಜಯನಗರ ಜಿಲ್ಲೆಯೊಳಗೆ ನಾವು ಹೆಚ್ಚಾಗಿ ಕಂಡು ಬರ್ತೀವಿ ಹೆಚ್ಚಾಗಿ ಇಲ್ಲಿಯ ಜನರು ರೊಟ್ಟಿ ಮುದ್ದೆಗೇ ಜಾಸ್ತಿ ಮನಸೋತಿರ್ತಾರೆ ಏನಕಪ್ಪ ಅಂದರೆ ಅದು ಒಂದು ಉತ್ತಮವಾಗಿರತಕ್ಕಂಥದ್ದು ಗಟ್ಟಿಮುಟ್ಟಾಗಿ ಇರತಕ್ಕಂಥ ಆಹಾರ ನಮ್ಮ ದೇಹವನ್ನು ಸದೃಢವಾಗಿರತಕ್ಕಂಥ ಕೆಲಸ ಮಾಡುತ್ತೆ ಅನ್ನೋ ಕಾರಣಕ್ಕೆ ಆ ಒಂದು ಆಹಾರ ಪದ್ದತಿಯನ್ನು ಅವರು ಅನುಸರ್ಸ್ತಾ ಬಂದಿದಾರೆ ನಮ್ಮ ಪೂರ್ವಜರಿಂದನೂ ಹಿಡ್ದು ಬಿಟ್ಟು ಇಲ್ಲಿಯವರೆಗೂ ಕೂಡ ಈ ಒಂದು ಉತ್ತಮವಾಗಿರತಕ್ಕಂಥದ್ದು ಅಂತ ಈಗ ತೆಳ್ಳನ ರೊಟ್ಟಿ ಆಗಿರ್ಬೋದು ಖಡಕ್ ರೊಟ್ಟಿ ಆಮೇಲೆ ಎಣ್ಣೆಗಾಯಿ ಪಲ್ಯ ಈ ರೀತಿ ಆಹಾರ ಪದ್ದತಿಗಳನ್ನ ಒಳಗೊಂಡಿದೆ ನಾವು ಇಲ್ಲಿ ನಮ್ಮ ಭಾಗದಲ್ಲಿ ಬೆಳೀತಕ್ಕಂಥ ಒಂದು ಆಹಾರಗಳ ಪದತ್ ಪದಾರ್ಥಗಳು ಯಾವುವು ಅಂದರೆ ಈ ಕಡೆ ಭಾಗದಲ್ಲಿ ನಮ್ಮ ಒಂದು ಈ ಕಡೆ ಹೊಸ್ಪೇಟೆ ಭಾಗದಲ್ಲಿ ನಾವು ಅತಿ ಹೆಚ್ಚಾಗಿ ನೆಲ್ಲನ್ನು ಬೆಳೀತೀವಿ ನೆಲ್ಲನ್ನು ಬೆಳೀತೀವಿ ಏನಕಪ್ಪ ಅಂದರೆ ಇಲ್ಲಿ ನಮಗೆ ಟಿ ಬಿ ಡ್ಯಾಮ್ ಇರೋದರಿಂದ ಅದರಿಂದ ನೀರು ಬರ್ತವೆ ನೀರು ಸಿಗೋದರಿಂದ ನಾವು ಹೆಚ್ಚೆಚ್ಚಾಗಿ ಮತ್ತು ನೆಲವೂ ಕೂಡ ಅಂದರೆ ಭೂಮಿಯೂ ಕೂಡ ಸಪೋರ್ಟ್ ಮಾಡುತ್ತೆ ಆ ನೆಲ್ಲಿಗೆ ಹಾಗಾಗಿ ನೆಲ್ಲನ್ನು ನಾವು ಹೆಚ್ಚಾಗಿ ಬೆಳ್ತೀವಿ ಮುಂದೆ ಹೋಗ್ತಾ ಹೋಗ್ತಾ ಕಡೆ ಎಲ್ಲ ಈ ಕಡೆ ಕಲಬುರ್ಗಿ ಕಡೆ ಎಲ್ಲ ತೊಗರಿಯನ್ನ ಜಾಸ್ತಿ ಬೆಳಿ ಬೆಳೀತಾರೆ ಏನಕನ್ ತೊಗರಿಯ ನಾಡು ಅಂತಾನೆ ಕರೀತಾರೆ ಯಾಕಂದರೆ ಆ ಒಂದು ತೊಗರಿಬೇಳೆಗೆ ಅತೀ ಹೆಚ್ಚಾಗಿ ಫಲವತ್ತತೆಯನ್ನು ಹೊಂದಿರ್ತಕ್ಕಂಥ ಮಣ್ಣು ಅಲ್ಲಿ ಆಗಿರೋದರಿಂದ ಹಾಗಾಗಿ ತೊಗರಿಯನ್ನ ಬೆಳೀತಾರೆ ಅಲ್ಲಿ ಹಲವಾರು ಕ್ಷೇತ್ರಗಳಲ್ಲೂ ಕೂಡ ನಾವು ನೋಡ್ತಾ ಹೋಗ್ತಿವಿ ಉದಾಹರ್ಣೆಗೆ ನಮಗೆ ಸಿಂಧು ನಾಗರಿಕತೆಯಲ್ಲಿ ಕೂಡ ನಾವು ಆ ಮಸಾಲೆ ಪದಾರ್ಥಗಳನ್ನು ಹೆಚ್ಚು ಹೆಚ್ಚಾಗಿ ಆಮದು ಮಾಡಿಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ವಿ ಈ ಕಡೆ ಭಾಗದಲ್ಲಿ ಯಾವುದು ಚಿಕ್ಕಮಂಗ್ಳೂರು ಆಗಿರ್ಬೋದು ಶಿವಮೊಗ್ಗ ಆಗಿರ್ಬೋದು ಈ ಕಡೆ ಭಾಗದಲ್ಲಿ ಅತಿ ಹೆಚ್ಚಾಗಿ ನಾವು ಮಸಾಲೆ ಪದಾರ್ಥಗಳನ್ನ ಬೆಳೀತಾ ಹೋಗ್ತೀವಿ ಯಾವ್ಯಾವು ಅಂದರೆ ಈ ಕ ಯಾವುದು ಕಾಳು ಮೆಣ್ಸು ಆಗಿರ್ಬೋದು ಆಮೇಲೇನು

ಕಾಳು ಮೆಣಸು ಏಲಕ್ಕಿ ಆಗಿರ್ಬೋದು ಕಾಳು ಮೆಣಸು ಏಲಕ್ಕಿ ಶುಂಠಿ ಈ ಕಡೆ ಹೆಚ್ಚೆಚ್ಚಾಗಿ ನಾವು ಈ ಪದಾರ್ಥಗಳನ್ನ ಮಸಾಲೆ ಪದಾರ್ಥಗಳನ್ನು ನಾವು ಭಾಳ ಹೆಚ್ಚಾಗಿ ಈ ಕಡೆ ಭಾಗದಲ್ಲಿ ನೋಡ್ತೀವಿ ಮತ್ತು ಜನಪ್ರಿಯವಾಗಿರತಕ್ಕಂಥದ್ದು ಅಂತಲೂ ಕೂಡ ಹೇಳ್ಬೋದು ಈ ಶಿವಮೊಗ್ಗದಲ್ಲಿ ನಾವು ಶಿವಮೊಗ್ಗ ಚಿಕ್ಕಮಂಗ್ಳೂರಲ್ಲಿ ಅತಿ ಹೆಚ್ಚಾಗಿ ನಾವು ಏಲಕ್ಕಿ ಆಗಿರ್ಬೋದು ಲವಂಗ ಆಗಿರ್ಬೋದು ಮತ್ತು ಯಾವುದು ಏಲಕ್ಕಿ ಲವಂಗ ಮತ್ತು ಶುಂಠಿ ಬೆಳ್ಳುಳ್ಳಿ ಈ ರೀತಿ ಮಸಾಲೆ ಪದಾರ್ಥಗಳನ್ನ ಹೆಚ್ಚೆಚ್ಚಾಗಿ ನಮ್ಮ ಕರ್ನಾಟಕ ಭಾಗದಲ್ಲಿ ಹೆಚ್ಚಾಗಿ ಅಂದರೆ ಆ ಕಡೆ ಮಲ್ನಾಡು ಪ್ರದೇಶದಲ್ಲಿ ಬೆಳಿತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ ಹಾಗಾಗಿ ಈ ಭಾರತದಲ್ಲಿ ಆಹಾರ ಪದ್ಧತಿ ಅತಿ ಉತ್ತಮವಾಗಿರತಕ್ಕಂಥ ಆಹಾರ ಪದ್ದತಿಯನ್ನು ಹೊಂದಿದೆ ಬೇಸಿಗೆ ಕಾಲ್ದಲ್ಲಿ ತಂಪಾದ ಪ ಪದಾರ್ಥಗಳನ್ನ ಗಡಿಗೆ ಮೂಲಕ ನೀರನ್ನು ತಂಪು ಮಾಡ್ಕೊಂಡ್ಬಿಟ್ಟು ಕುಡೀತಕ್ಕಂಥದ್ದು ಆ ಗಡಿಗೆಯ ಮೂಲಕ ಹಲ್ವಾರ್ ರೀತಿಯಾಗಿ ಇರತಕ್ಕಂಥ ಆರೋಗ್ಯದ ದೃಷ್ಟಿಯಿಂದ ಆರೋಗ್ಯದ ಹಿತ ದೃಷ್ಟಿಯಿಂದ ಮಣ್ಣಿನ ಮಡಿಕೆಯಿಂದ ನೀರನ್ನು ಸೇವಿಸ್ತಕ್ಕಂಥದ್ದು ತಾಮ್ರದ ಬಿಂದಿಗೆಯಿಂದ ನೀರನ್ನು ಸೇವಿಸಿದರೆ ನಮ್ಮ ದೇಹದಲ್ಲಿರತಕ್ಕಂಥ ಹಲವಾರು ಸೂಕ್ಷ್ಮಾಣು ಜೀವಿಗಳು ಏನಾಗ್ತವೆ ಅಂದರೆ ಈಗ ಬರತಕ್ಕಂಥ ರೋಗಗಳಲ್ಲಿ ನಾವು ಕಡಿಮೆ ಮಾಡ್ಕಂಡ್ತಕ್ಕಂಥದ್ದು ತುಂಬ ಮನೆಮದ್ದುಗಳನ್ನ ಬಳಕೆ ಮಾಡತಕ್ಕಂಥದ್ದಾಗಿರ್ಬೋದು ಈ ಅರಿಶ್ನ ಆಗಿರೋ ಸಾಕು